ನಾವು ಆಗಿನ ಕಾಲದಲ್ಲಿ ಗೋಲಿ ಬುಗುರಿ ಚಿನ್ನಿದಾಂಡು ಅಂಥ ಆಟ ಕ್ರೀಡೆಗಳು ಆಡ್ತಿದ್ವಿ ಅವಾಗ ನಾವು ತುಂಬ ಸಣ್ಣವರಿದ್ದಾಗ ಗದ್ದೇಲೆಲ್ಲ ಹೋಗ್ಬಿಟ್ಟು ಗದ್ದೇಲೆಲ್ಲ ಆಟಾಡ್ಕೊಂಡು ಆಟ ಕ್ಲೀನಾಗಿ ಬಾಲ್ಗಳೆಲ್ಲ ಎಸ್ಕೊಂಡು ಕಲ್ಲು ಎಸ್ಕಂಡು ಆಟಾಡ್ಕಂಡು ಬರ್ತಿದ್ವಿ ಈಗಿನ ಕಾಲದಲ್ಲಿ ಇತ್ತೀಚೆಗೆ ಎಲ್ಲ ಮಕ್ಕಳು ಇವಾಗ ಕಬಡ್ಡಿ ಕ್ರಿಕೆಟು ಫುಟ್ಬಾಲು ವಾಲಿಬಾಲು ಇದ್ನ ಇನ್ನೂ ಮುಂತಾದ ಆಟಗಳು ಆಟಾಡೋದು ಕಲ್ತು ಬಿಟ್ಯಾರೆ ಆಗಿನ ಕಾಲದಲ್ಲಿ ನಾವು ಆಡ್ಬೇಕಾರೆ ಇಂಥ ಆಟಗಳೇ ಇರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಇವ್ರನ್ನ ನೋಡಿ ನೋಡಿ ನೋಡಿ ನಾವು ಇವಾಗ ಆಡಬೇಕು ಆಡಬೇಕು ಅನ್ನಿಸುತ್ತೆ ಈಗಿನ ಮಕ್ಕಳು ಈ ಕ ಕ್ರಿಕೆಟು ಹನ್ನೊಂದು ಜನ ಆಡ್ತಾರೆ ನಾವು ಅವಾಗ ಐದು ಜನ ಆರು ಜನ ಆಡ್ತಿದ್ವಿ ಈ ಇತ್ತೀಚಿಗೆ ಈಗಿನ ಮಕ್ಕಳು ಹನ್ನೊಂದು ಜನ ಮತ್ತು ಆಪೋಸಿಟ್ ಟೀಮಿಗೆ ಹನ್ನೊಂದು ಜನ ಅವು ಫುಲ್ ಗ್ರೌಂಡಲ್ಲೆಲ್ಲ ಆಡ್ತಾರೆ ಇವಾಗ ಫೀಲ್ಡಲ್ಲಿ ಇವಾಗ ಸ್ಟೇಡ್ಯಮ್ ಅಂತೊಂದು ಬಂದ್ಯಾವೆ ಸ್ಟೇಡ್ಯಮ್ ಹೊಸ ಹೊಸ್ದಾಗಿ ಸೃಷ್ಟಿಯಾಗಿದಾವೆ ಈಗ ಸ್ಟೇಡಿಯಮ್ಗಳಲ್ಲಿ ಆಡ್ತಾರೆ ನಾವು ಅವಾಗ ಎಲ್ಲ ಗದ್ದೆಯಲ್ಲಿ ಇಲ್ಲ ಯಾವ್ದಾದ್ರೂ ಕೆರೆ ಕಟ್ಟೆಯಲ್ಲಿ ಅಲ್ಲಾಡ್ತಿದ್ವಿ ಈಗಿದ್ದ ಈಗಿನ ಮಕ್ಕಳೆಲ್ಲ ಫುಲ್ ಮುಂದೆ ಬಂದ್ಬಿಟಿದಾರೆ ಮುಂದಕ್ಕೆ ಬಂದು ಎಲ್ಲ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಹಾಕಿ ಖೊ ಖೋ ನೀವು ಆಗಿನ ಕಾಲ್ದಲ್ಲಿ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಿರಲಿಲ್ಲ ಖೊ ಖೋ ಆಡ್ತಿರಲಿಲ್ಲ ಈಗಿನ ಕಾಲ್ದಲ್ಲಿ ಹೆಣ್ಣುಮಕ್ಳೂ ಆಡ್ತಾರೆ ಇವಾಗ ಗಂಡು ಮಕ್ಳಿಗಿಂತ ಜಾಸ್ತಿ ಅವರೇ ಸ್ಪೋರ್ಟ್ಸಲ್ಲಿ ಆಟಗಳಲ್ಲಿರೋದು ಸ್ಪೋರ್ಟ್ಸ್ ತುಂಬ ಚೆನ್ನಾಗಿ ಆಡ್ತಾರೆ ಹೆಣ್ಮಕ್ಳು ಕಬ್ಬಡ್ಡಿ ಆಡ್ತಾರೆ ಖೊ ಖೋ ಆಡ್ತಾರೆ ಕ್ರಿಕೆಟೂ ಆಡ್ತಾರೆ ಫುಟ್ಬಾಲ್ ಆಡ್ತಾರೆ ಆಕಿ ಆಡ್ತಾರೆ ವಾಲಿಬಾಲು ಎಂತೆಂಥ ಆಟಗಳು ಕಂಡು ಹಿಡ್ದಿದಾರೆ ಈಗಿನ ಕಾಲಾಗೆ ಆಗಿನ ಕಾಲದಲ್ಲಿ ಕ್ರಿಕೆಟ್ ಆಡೋದಂದರೆ ಏನಂತ ಗೊತ್ತಿರಲಿಲ್ಲ ಯಾವ್ದೋ ಒಂದು ಕಟ್ಟಿಗೆ ಹಿಡ್ಕಂಡ್ ಅವ್ನು ಅತ್ಲಗಿಂದ ಬಾಲ್ ಎಸೀತಿದ್ದರೆ ನಾವು ಇತ್ಲಗಿಂದ ಹೊಡೀಬೇಕಾಯಿತ್ ಅಷ್ಟೆ ಈಗ ಬ್ಯಾಟಂತನೂ ಮಾಡಿದ್ದಾರೆ ಬಾಲ್ ಅಂತನೂ ಮಾಡಿದಾರೆ ಕ್ರಿಕೆಟ್ಗಳು ಬೆಲ್ಚ್ಗಳು ಅಂತನೂ ಮಾಡಿದ್ದಾರೆ ಅವ್ಗಿನ ಕಾಲ್ದಲ್ಲಿ ಬೆಲ್ಚ್ ಇರಲಿಲ್ಲ ವಿಕೆಟ್ ಇರಲಿಲ್ಲ ಕಡ್ಡಿ ಮುರ್ಕಂಬಂದು ಹಿಂಗೆ ಸಿಗಿಸ್ಬೇಕು ಆಡಬೇಕು ಇವಾಗ ಬೆಲ್ಚ್ಗಳು ವಿಕೆಟ್ಗಳು ಅದಕ್ಕೆ ಅಂಪೇರ್ಸ್ಗಳು ನಮಗೆ ಯಾರನ್ನೋ ಒಬ್ರನ್ನು ನಿಲ್ಲಿಸಿ ನೀನೇ ಹೇಳ್ಬೇಕು ಔಟಾ ಇಲ್ಲ ಅಂತಂದು ಅಂತ ಹೇಳ್ತಿದ್ವಿ ಇವಾಗ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದಾರೆ ಹುಡುಗರೆಲ್ಲ ಓ ಹೋಗ್ತಾ ಹೋಗ್ತಾ ಇನ್ನೂ ಮುಂದೆ ಎಂತೆಂಥ ಆಟ ಬರ್ತವೋ ಗೊತ್ತಿಲ್ಲ ಅಂದರೆ ಈಗಿನ ದಿನ್ಗಳಲ್ಲಿ ಒಳ್ಳೆಯ ಹುಡುಗರಿಗೆ ಒಳ್ಳೆಯ ಸ್ಪೋರ್ಟ್ಸ್ ಅಂತಂದು ಮಾಡಿ ಒಳ್ಳೆಯ ಇವಾಗ ಓದ್ಲಿಲ್ಲಾಂದ್ರು ಸ್ಪೋರ್ಟ್ಸಿಗೆ ಹಾಕಿದ್ರೆ ಸ್ಪೋರ್ಟ್ಸಲ್ಲಾದ್ರು ಮುಂದೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಯಾವ್ದು ಆಟ ಆಡ್ತೀಯಾಂತಂದು ಕೇಳಿದರೆ ಕ್ರಿಕೆಟಪ್ಪ ಅಂತಾರೆ ಇನ್ನೊಬ್ರನ್ನ ಯಾರ್ನಾರ ಕೇಳಿದ್ರೆ ಕಬ್ಬಡ್ಡಿ ಆಡ್ತೀನಿ ಅಂತಾರೆ ಹಾಗೇ ಕೇಳಿದ್ರೆ ಹುಡುಗರ್ನ ಮಕ್ಳನ್ನೆಲ್ಲ ಕೇಳ್ತಿದ್ರೆ ನಾನು ಖೊ ಖೋ ಆಡ್ತೀನಿ ನಾನು ಕ್ರಿಕೆಟ್ ಆಡ್ತೀನಿ ನಾನು ವಾಲಿಬಾಲ್ ಆಡ್ತೀನಿ ನಾನು ಆಕಿ ಆಡ್ತೀನಿ ಅಂತ ಹೇಳ್ತಾರೆ ಇತ್ತೀಚಿನ ಮಕ್ಕಳು ಭಾಳ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿಯಾರೆ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದಾರೆ ಈಗಿನ ಮಕ್ಕಳಿಗಿರೊ ಟ್ಯಾಲೆಂಟು ನಮಗೆ ಅವಾಗ ಆಗ ಇರಲಿಲ್ಲ ಭಾಳ ಚೆನ್ನಾಗೇ ಇವಾಗ ಮುಂದೆ ಬಂದಿಯಾರೆ ಎಲ್ಲ ಯುವಕರು ಹುಡುಗಿಯರೂ ಸಹ ಹಾಗೇ ಆಡ್ತಾರೆ ಅವಾಗ ಹುಡ್ಗೀಯರು ಬರ್ತಾನೆ ಇರಲಿಲ್ಲ ನಾವು ಹುಡ್ಗುರ್ ಆಡ್ತಿದ್ದರೆ ಹುಡ್ಗೀಯರು ಹತ್ತಿರಕ್ಕೂ ಬರ್ತಿರಲಿಲ್ಲ ಈಗ ಹುಡ್ಗುರೂ ಆಡ್ತಾರೆ ಹುಡುಗಿಯರೂ ಆಡ್ತಾರೆ ಸೊ ಅತ್ಲೆಟಿಕ್ಸ್ ಅಂತೊಂದು ಆಡ್ತಾರೆ ಹುಡುಗಿಯರು ರನ್ನಿಂಗ್ ರೇಸು ಮತ್ತು ಫೈಟಿಂಗ್ ಗೇಮ್ಸು ಮತ್ತು ಇದು ಯಾವ್ಯಾವ್ದೋ ಈ ಕ್ರಿಕೆಟು ಕಬಡ್ಡಿ ಅದು ಬಿಟ್ಟು ಇನ್ನೂ ಬೇರೆಬೇರೆ ಯಾವ್ಯಾವ್ದೋ ಆಟಗಳೆಲ್ಲ ಕಲ್ತಿದಾರೆ ಎಲ್ಲ ಆಡ್ತಾರೆ